ಒಂದು ಮೋಸ ಅಥ್ವ ಉಪಯೋಗವೂ ಇರುತ್ತೆ ಮೋಸನು ಇರುತ್ತದೆ ಉಪಯೋಗವು ಇರುತ್ತದೆ ಉಪಯೋಗವಾಗಿದ್ದಾಗ ನಾವು ಹೆಚ್ಚಿನ ಹಣವನ್ನು ನಿಗದಿಪಡಿಸಿ ಹೆಚ್ಚಿನ ಹಣವನ್ನು ಪಾವತಿ ಮಾಡುತ್ತೇವೆ ಮತ್ತು ಯಾ ಅದನ್ನು ಇಂಟರ್ನೆಟ್ ಮೂಲಕ ಬದಲಾಯಿಸುವ ಬದ್ಲಾಯಿಸೊ ಸಾಧ್ಯತೆಯು ಸಹ ಇರುತ್ತದೆ